ನಾನು ಫ್ಲಿಪ್ಕಾರ್ಟ್ಲ್ಲಿ ಒಂದು ಶೂಸ್ ಬುಕ್ ಮಾಡಿದ್ದೇದ್ದೆ ಶೂಸು ಬುಕ್ ಮಾಡ್ಬೇಕಾರೇ ನೈನ್ ಇಂಚಲ್ಲಿ ಮತ್ತು ಬ್ಲಾಕ್ ಕಲರ್ ಶೂಸ್ ಬುಕ್ ಮಾಡಿದ್ದೆ ಫಸ್ಟು ಬುಕ್ ಮಾಡೋ ಟೈಮಲ್ಲಿ ರಿವ್ಯೂ ಎಲ್ಲ ನೋಡಿದೆ ರಿವ್ಯೂವಲ್ಲಿ ಸ್ವಲ್ಪ ಫೋಟೋಗಳೆಲ್ಲ ಹಾಕಿರ್ತಾರಲ್ಲ ಸ್ವಲ್ಪ ಚೆನ್ನಾಗೆ ಇತ್ತು ನಾನೇನು ಮಾಡಿದೆ ಜೋಶ್ಲ್ಲಿ ಬುಕ್ ಮಾಡ್ಬಿಟ್ಟೆ ಬುಕ್ ಮಾಡೆಲ್ಲ ಆದ ಮೇಲೆ ಸಡನ್ನಾಗಿ ಡೆಲಿವರಿ ಇದ್ದಿದ್ದು ನನ್ನದು ಒಂದು ಫೋರ್ ಡೇಸ್ ಆದ್ಮೇಲೆ ಡೆಲಿವರಿ ಇದ್ದಿದ್ದು ಬಟ್ ನಂಗೆ ಬಂದಿದ್ದು ಅದು ನಾನು ಕ್ಯಾನ್ಸಲ್ ಮಾಡೋಕ್ಕು ಆಗ್ತಿಲ್ಲ ಅದು ಏನಕ್ಕೆ ಅಂತ ಗೊತ್ತಾಗದೆ ಸರ್ವರಿಂದ ಇನ್ನೊಂದು ಎರಡು ದಿನ ಆದ ಮೇಲೆ ಕ್ಯಾನ್ಸಲ್ ಮಾಡೋಕ್ಕು ಆಗಲಿಲ್ಲ ಸೊ ವೈಟ್ ಮಾಡಿದೆ ನಾನು ಎಲ್ಲಿಗೋ ಹೋಗ್ಬೇಕಿತ್ತು ಮದುವೆಗೆ ಆದರೆ ಶೂಸ್ ಬರಲೇ ಇಲ್ಲ ಶೂಸ್ ಏನಕ್ಕೆ ಅದು ಅಂತಂದರೆ ಅಲ್ಲಿ ಡಿಲೇ ಆಗಿದೆ ಸ್ವಲ್ಪ ಟ್ರಕ್ಕಲ್ಲಿ ಬರೋದು ಅಥವಾ ಫ್ಲೈಟಲ್ಲಿ ಬರೋದು ಪ್ರಾಡಕ್ಟ್ಗಳೆಲ್ಲ ಸ್ವಲ್ಪ ಡಿಲೇ ಆಗಿದೆ ಹಂಗೆ ಹಿಂಗೆ ಅಂತ ಹೇಳುದ್ರು ಅದಾದ್ಮೇಲೆ ಕಸ್ಟಮರ್ ಕೇರೆಲಾ ಕೇಳಿದ್ದಕ್ಕೆ ಇಲ್ಲ ಬರುತ್ತೆ ಬರುತ್ತೆ ಏನಿಲ್ಲ ಸ್ವಲ್ಪ ಕೋಪ್ರೇಟ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳದ್ರು ಅದೆಲ್ಲ ಆದ ಮೇಲೆ ಸ್ವಲ್ಪ ತಗೊಂಡೆ ಆಮೇಲ್ ಶೂಸ್ ಬಂತು ಶೂಸೆಲ್ಲ ಬಂದಾದ ಮೇಲೆ ನಾನು ಹೇಳ್ದೆ ಕೇಳಿದ್ದಕ್ಕೆ ಹಿಂಗಿಂಗ್ ಈ ಸರ್ತಿ ಈ ಥರ ಇವತ್ತೇ ಈ ಸಲ ಮಾಡ್ತಿರೋದು ನೀವು ಫ್ಲಿಪ್ಕಾರ್ಟ್ಲ್ಲೀ ಹಂಗೆ ಹಿಂಗೆ ಅಂದಿದ್ದಕ್ಕೆ ಆಯಿತು ಸಾರಿ ಅಂತೆಲ್ಲ ಕೇಳ್ಕೊಂಡು ಹೋದ್ರು ಅವರು ಆಮೇಲೆ ನಾನು ಪ್ರಾಡಕ್ಟ್ ತೊಗೋತೀನಿ ಅದು ಪ್ರಾಡಕ್ಟು ನೋಡಿದ್ರೆ ಸೋಲ್ ಎಲ್ಲ ಈ ಕಡೆ ಕಿತ್ತೋಗ್ ಬಿಟ್ಟೈತೆ ನಾನು ತಿರುಗ ಅದನ್ನು ಇದು ಮಾಡಬೇಕು ಅಂತ ಅನ್ಬಿಟ್ಟು ರಿಟರ್ನ್ ಎಲ್ಲ ಮಾಡಬೇಕು ಅಂತ ಅನ್ಬಿಟ್ಟು ತಿರುಗ ಕಸ್ಟಮರ್ ಫೋನ್ ಮಾಡಿದ್ದಕ್ಕೆ ಅವರಿಲ್ಲ ಅದ್ರಲ್ಲೆ ಪ್ರಿಪೇಯ್ಡ್ ಮಾಡಿರೋದು ಸೊ ಅದರಲ್ಲೇ ಮಾಡಿ ನಿಮಗೆ ಕಾಯಿನ್ಸ್ ಎಲ್ಲ ಫ್ಲಿಪ್ಕಾರ್ಟ್ಗೆ ಬರುತ್ತೆ ಅಂತ ಎಲ್ಲ ಹೇಳುರು ಸೊ ಅದರಿಂದ ನಾನು ತಗೊಂಡು ವಾಪಾಸ್ಸು ತಿರುಗ ಡೆಲಿವರಿ ಬಾಯ್ ಬಂದು ವಾಪಸ್ ಕೇಳಿದ್ರು ಶೂಸು ಕೊಡಿ ಅಂತ ಎಲ್ಲ ನೀಟಾಗಿ ಪ್ಯಾಕೆಲ್ಲ ಮಾಡಿ ಆದ್ಮೇಲ್ ಕೊಟ್ಟು ಅವ್ರಿಗೆ ಶೂಸನ್ನ ಆ ಕಾಯಿನ್ಸ್ ಏನಿರುತ್ತೆ ನಾವು ಎಷ್ಟು ತೊಗೊಂಡಿದ್ವಿ ಅಮೌಂಟು ಈಗ್ ಫೈವ್ ಹಂಡ್ರೆಡ್ ಶೂಸು ನಾನು ತೊಗೊಂಡಿದ್ದು ಅಂತಂದರೆ ಆ ಕಾಯಿನ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು ಕರೆನ್ಸಿ ಥರ ಇಲ್ಲ ಅಂತಂದರೆ ನಮ್ಮ ಕ್ಯಾಶು ಅಂತಂದರೆ ಯು ಪಿ ಐ ಐ ಡಿ ಕೊಟ್ಟರೆ ಅದಕ್ಕೆ ಬರುತ್ತೆ ಅದರಿಂದನೇ ಎಲ್ಲ ಬರುತ್ತೆ ಅಂತ ಸೋ ಈ ಥರ ಒಂದು ಇನ್ಸಿಡೆಂಟ್ ನೆಗಟಿವಿಟಿ ಆಗಿ ನನಗೆ ಶೂಸ್ದು ಒಂದು ಬಂದಿತ್ತು ಅದ್ರಿಂದ ಶೂಸು ಯಾವುದೇ ಕಾರಣಕ್ಕು ಬುಕ್ ಮಾಡ್ಬೇಕಾದ್ರೆ ಒಂದು ಸರಿ ರಿವ್ಯೂ ನೋಡದ್ರು ನಮ್ಗೆ ಅನಿಸುತ್ತೆ ರಿವ್ಯೂ ನೋಡ್ಬಿಟ್ಟು ತಗೋಳ್ಳೋಣ ಅಂತ ಬಟ್ ನಾವು ಆನ್ಲೈನಲ್ ನೋಡೋದು ಪ್ರಾಡಕ್ಟು ಆಫ್ಲೈನ್ ಇರೋದು ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಇರುತ್ತೆ ಸೊ ಅದರಿಂದ ಒಂದು ಸರ್ತಿ ಯಾರೇ ಬುಕ್ ಮಾಡ್ಬೇಕಾದ್ರು ನೋಡಿ ಶೂಸ್ ತಗೊಳ್ಳಿ ಅಂತ ನಾನು ಏನು ನಿಮಗೆ ಹೇಳ್ತಿನ್ ಬಟ್ ನಂಗೆ ಬಂದಿದ್ದು ನನ್ಗೇನು ಅಷ್ಟೊಂದು ಸಾಟಿಸ್ಫೈ ಆಗಲಿಲ್ಲ ಅದರಿಂದ ನಂಗೆ ಇಷ್ಟ ಆಗಿಲ್ಲ ಸೊ ಇಷ್ಟೆ ನಾನು ಹೇಳಕ್ ಇಷ್ಟ ಪಡೋದು